ಹಲೋ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ಹೇಳಿ

ಹಾಂ ಸರ್ ಅದೇ

ಸರ್ ಈಗ ರೇಟು ಮದುವೆ ಕಾರ್ಯಕ್ರಮನ ಸರ್ ಸರ್ ಅದು ಹನ್ನೆರಡು ಸಾವಿರ ಆಗುತ್ತೆ ಸರ್ ಎರಡು ದಿನದ್ದು ಸೇರಿ ಹಾಂ ಸರ್ ನೈಟೆಲ್ಲ ರಿಸೆಪ್ಶನ್ಸು ಮತ್ತೆ ಈ ಎಲ್ಲ ಫೋಟೋ ಶೂಟ್ ನೈಟಿಂದು ಎಲ್ಲ ಫೋಟೋ ಶೂಟ್ ಮಾಡಿ ಅದ್ರ ಜೊತೆಗೆ ವಿಡಿಯೋನು ಮಾಡಿ ಮತ್ತೆ ಅದಕ್ಕೆಲ್ಲ ಫೋಟೋ ಕವರಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ಬೆಳಿಗ್ಗೆ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಯುವರೆಗು ಮತ್ತೆ ಇದು ಎಕ್ಸ್ಟ್ರಾ ಒಂದಿನ ಆದರೆ ಮತ್ತೆ ಆರು ಸಾವಿರ ಚಾರ್ಜಸ್ ಆಗುತ್ತೆ ಸರ್

ಮತ್ತೆ ನಾವೇನು ಡ್ರೋನು ಆ ಥರ ಏನರಾ ಯೂಸ್ ಮಾ ಅಂತದ್ದೆಲ್ಲ ಯೂಸ್ ಮಾಡಿದ್ರೆ ಸರ್ ಅದಕ್ಕೆ ಮತ್ತೆ ಬೇರೆ ಚಾರ್ಜ್ ಆಗತ್ತೆ ಸರ್ ಅದು ಸರ್ ಮ ಡ್ರೋನಿಗೆ ಬಂದು ಮತ್ತೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ ಸರ್ ಒಂದು ಹತ್ತು ಸಾವಿರ ಈತ ಹತ್ತು ಸಾವಿರ ಹಿಂಗಿರತ್ತೆ ಸರ್ ಅದು ಹಾಂ ಅದನ್ನು ಪೇ ಮಾಡಿಕಂಡು ನಾವು ಕವರ್ ಮಾಡ್ಕೊ ಬೇಕು ಸರ್

ಡ್ರೋನಿಲ್ಲ ಅಂದರೆ ಹನ್ನೆರಡು ಸಾವಿರ ಸರ್ ಸರ್ ನಮ್ಮ ಕಡೆ ಇಂದ ಬಂದಿರೊ ನಾವೊಬ್ಬರು ವಿಡಿಯೋಗ್ರಾಫರ್ ಬರ್ತೀವಿ ಸರ್ ಒಬ್ಬರು ಫೋಟೋಗ್ರಾಫರ್ ಬರ್ತೀವಿ ಒಬ್ರು ಎಕ್ಸ್ಟ್ರಾ ಒಬ್ಬರೆ ಇಲ್ಲ ಸರ್ ಏನಿಲ್ಲ ಎಕ್ಸ್ಟ್ರಾ ಏನಿಲ್ಲ ಸರ್ ನಾವೇ ಬಂದು ಕವರೇಜ್ ಮಾಡ್ಕ್ಯಂಡು ಬರ್ತೀವಿ ಸರ್

ಇಲ್ಲ ಸರ್ ಮತ್ತೆ ನಾವು ಅದನ್ನು ಕರಿಜ್ಮಾ ಮತ್ತೆ ನಾರ್ಮಲ್ ಫೋಟೋ ಮತ್ತೆ ಈ ಥರ ಇರ್ತದೆ ಸರ್ ಅದ್ರ್ಮೆಲೆ ಮತ್ತೆ ನಿಮ್ದು ಫೋಟೋ ರೇಟ್ ಜಾಸ್ತಿ ಆಗ್ತದೆ ಸರ್ ಅದು ಫೋಟೋ ಗ್ರಾ ಹಾಂ ಸರ್ ನೀವು ಈಗ ಯಾವ ಥರ ಮಾಡ್ಸ್ಬೇಕು ಅನ್ಕಂಡೀರಿ ಸರ್ ಆಥರ ಅದೇ ಕರೀಶ್ಮಾ ಈ ಥರ ಮಾಡ್ಕಂಡು ಸರ್ ಅದು ಮತ್ತೆ ಆಲ್ಬಮಿಗೆ ಮತ್ತೆ ಜಾಸ್ತಿ ರೊಕ್ಕ ಆಗತ್ತೆ ಸರ್ ಅದು ಹಾಂ ಸರ್ ಹೌದು ಹಾಂ ಸರ್ ಹಾಂ ಕರೀಜ್ಮಾ ಚಲೋ ಬರ್ತೈತೆ ಸರ್

ಹಾಂ ಸರ್ ಅದೇ ಬೆಟ್ರ್ ಸರ್ ಬೆಟ್ರ್ ಅಂದ್ರೆ ಸರ್ ಹೆಚ್ ಡಿ ಕ್ವಾಲ್ಟಿ ಬರ್ತದೆ ಸರ್

ಸರ್ ಕರೀಜ್ಮ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತೈದು ಸಾವಿರ ಬರ್ಬೌದು ಸರ್ ಅದಕ್ಕೆ ಹಾಂ ಸರ್

ಹಾಂ ಟೊಟ್ಲಿ ಎಲ್ಲ ನಮ್ಮ ಕಡೆನೇ ಆಗುತ್ತೆ ಸರ್

ನೀವೇ ಹೇಳಿ ಸರ್ ಒಂದು ರೇಟ್ ಹ್ಞೂ ಸರ್ ನೀವೊಂದು ರೇಟ್ ಹೇಳಿ ನೋಡೋಣ ಅದ್ರ್ಮೇಲೆ ಒಂದು ಮತ್ತೆ ಮಾತಾಡೋಣ ಹಾಂ ಸರ್ ಅಷ್ಟಕ್ಕೆ ಆದರೆ ಮಾಡೋಣ ಸರ್ ಇಪ್ಪತ್ಮೂರು ಹಂಗೆಲ್ಲ ಮಾಡಣ

ಇನ್ನು ಸರ್ ನಾವು ನೈಟು ಒಂದು ಬಂದಿರ್ತೀವಿ ಸರ್ ನಾವು ನೈಟೆಲ್ಲ ಕಂಪ್ಲೀಟ್ ಮುಗ್ಸ್ಕಂಡು ಸರ್ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಶೂಟ್ ಔಟ್ ಮಾಡ್ತೀವಿ ನಾನು ಇನ್ ಟೈಮ್ ಬರ್ತಿನಿ ಸರ್ ಇನ್ ಟೈಮ್ ಸರ್ ಇನ್ ಟೈಮ್ ಸರ್ ಇಲ್ಲ ಸರ್ ಹಂಗೇನಿಲ್ಲ ಹಾಂ ಓಕೆ ನಮಸ್ತೆ ಸರ್